ನಮಸ್ಕಾರ ಸರ್ ನಾನು ಕೃಷ್ಣಕಾಂತ್ ಅಂತ ಹೇಳಿ ಸರ್ ನೀವು ಇದನ್ನ ನೀವು ಗೈಡ್ ಅಂತ ನಮಗೆ ತಿಳಿದು ಬಂತು ಹಾಗಾಗಿ ನಿಮ್ಮ ನಂಬರ್ ನಮಗೆ ಸಿಕ್ತು ಹಾಗಾಗಿ ನಾವು ಬಂದಿದೀವಿ ಇಲ್ಲಿ ಬಳ್ಳಾರಿಗೆ ಬಂದಿದ್ದೀವಿ ನಮಗೆ ಗೈಡ್ ಬೇಕಾಗಿದೆ ಅದಕ್ಕೆ ನಿಮ್ಮ ನಂಬರ್ ಸಿಕ್ತು ಇಲ್ಲೇ ಹೋಟ್ಲಲ್ಲಿ ಇಲ್ಲೇ ನಾವು ಸ್ಟೇ ಮಾಡಿರೋ ಹೋಟ್ಲಲ್ಲಿ ಇದು ನಮ್ಗೆ ನಿಮ್ಮ ನಂಬರ್ ಕೊಟ್ಟರು ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದು ಸರ್ ಹೌದು ಸರ್ ಸರ್ ಈಗ ಸರ್ ಈಗ ಹಂಪಿ ಅಂದರೆ ಇಲ್ಲಿಂದ ದೂರ ಆಗುತ್ತೆ ಅಂತ ಕೇಳ್ಪಟ್ಟೆ ಬಟ್ಟು ಹತ್ತಿರದಲ್ಲಿರುವಂಥ ಪ್ಲೇಸಸ್ ಯಾವ್ದಾರ ಗೊತ್ತಾ ಸರ್ ನಿಮಗೆ

ಕೊ ಹಾಂ ಸ ಸರ್ ದರೋಜಿ ಬೇರ್ ಸೆಂಚುರಿ ಹೇಗಿದೆ ಸರ್ ದರೋಜಿ ಬೇರ್ ಸೆಂಚುರಿ

ಹ್ಞೂ ಹಾಂ ಹಾಂ

ಹೌದಾ ಸರ್ ಓಕೆ ಒ

ಬರ್ ಬರ್ತೀವಿ ಸರ್ ಆಯ್ತು ಸರ್ ಚಾರ್ಜಸ್ ಎಷ್ಟು ಸರ್ ನಿಮ್ಮದು ಫೀಸು

ಮೂರು ದಿನಕ್ಕೆ ಓಕೆ ಸರ್ ನಾನು ನಿಮ್ಗೆ ಒಂದು ಸಲ ನಾನು ನಾವು ಒಬ್ಬರೇ ಬಂದಿರದು ಸರ್ ಟೂರಿಸ್ಟು ತಿರ್ಗಾಡೋಣ ಅಂತನೇ ಬಂದಿದ್ದು ಸರ್ರು ನಾವು ನಿಮಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ತೀವಿ ತರ್ಟೀನ್ ಹಂಡ್ರೆಡ್ ಕೊಡ್ತೀವಿ ನಾವು ನಿಮಗೆ ಸರ್ ಹೆಂಗೆ ಸರ್ ನೀವು ಪೇಮೆಂಟ್ ಹೆಂಗ್ ತೊಗೊಳ್ತೀರ ಸರ್ ಆನ್ ಗೂಗಲ್ ಪೇಯಲ್ಲಿ ತೊಗೊಳ್ತೀರಾ ಅಥವಾ ಕ್ಯಾಶ್ ಕೊಡ್ಬೇಕಾ

ಹಾಂ ಹಾಂ ಓಕೆ ಸರ್ ಫೋನ್ಪೇ ಮಾಡ್ತೀವಿ ಸರ್ ಸರ್ ತ್ಯಾಂಕ್ ಯು ಸರ್ ಸರ್ ನಾನು ನಿಮ್ಮನ್ನ ಎಲ್ಲಿ ಭೇಟಿಯಾಗ್ಬೋದು ಎಲ್ಲಿ ಭೇಟಿಯಾಗ್ಬೌದು ಹಳೆಯ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡ್ತೀನಿ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್